ಹೇಗೆ ಭಾರತದ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಇದೆಯೋ ಹೇಗೆ ಭಾರತದ ಸಂಸ್ಕೃತಿ ಭಾಷೆ ಆಚಾರ ವಿಚಾರ ಉಡುಗೆ ತೊಡುಗೆ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿದೆಯೋ ಅದೇ ರೀತಿ ಆಹಾರ ಕೂಡ ಭಿನ್ನವಾಗಿದೆ ಒಂದು ಸ್ಥಳದ ಆಹಾರಕ್ಕೂ ಮತ್ತೊಂದು ಸ್ಥಳದ ಆಹಾರಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಅದರಲ್ಲೂ ಉತ್ತರ ಭಾರತದ ಅಡುಗೆಗಳು ಮತ್ತು ದಕ್ಷಿಣ ಭಾರತದ ಅಡುಗೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಉತ್ತರ ಭಾರತದ ಜನರು ಸಿಹಿಯನ್ನು ಜಾಸ್ತಿ ಇಷ್ಟಪಟ್ಟರೆ ದಕ್ಷಿಣ ಭಾರತದ ಜನರು ಖಾರವನ್ನು ಜಾಸ್ತಿ ಇಷ್ಟಪಡುತ್ತಾರೆ ಉತ್ತರ ಭಾರತದಲ್ಲಿ ಚಪಾತಿ ರೋಟಿ ಮುಖ್ಯ ಆಹಾರವಾದರೆ ದಕ್ಷಿಣ ಭಾರತದಲ್ಲಿ ಅನ್ನ ಅದರಲ್ಲೂ ಅನ್ನದಲ್ಲೂ ಕೂಡ ಭಾಳಷ್ಟು ವಿಧಗಳಿವೆ ಕುಚ್ಚಿಗೆ ಅಕ್ಕಿ ಬಿಳ್ತಿಗೆ ಅಕ್ಕಿ ಈ ರೀತಿಯಾದ ವಿಧಗಳಿವೆ ಕೆಲವರು ಸಸ್ಯಾಹಾರ ಇಷ್ಟಪಟ್ಟರೆ ಕೆಲವರು ಮಾಂಸಹಾರ ಇಷ್ಟಪಡುತ್ತಾರೆ ಮತ್ತು ಇನ್ನು ಕೆಲವರು ಎರಡನ್ನೂ ಇಷ್ಟಪಡುತ್ತಾರೆ ಕರಾವಳಿ ಭಾಗದ ಜನರು ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬಳಸುತ್ತಾರೆ ತೆಂಗಿನಕಾಯಿ ಎಣ್ಣೆ ಇರ್ಬೋದು ಅಥವಾ ತೆಂಗಿನಕಾಯಿಯನ್ನು ಪದಾರ್ಥ ಮಾಡಲು ಕೂಡ ಉಪಯೋಗಿಸುತ್ತಾರೆ ಉತ್ತರ ಭಾರತದವರು ಗರಮ್ ಮಸಾಲವನ್ನು ಹೆಚ್ಚಾಗಿ ಬಳಸುತ್ತಾರೆ ಕರ್ನಾಟಕದ ಹಲವು ಕಡೆ ರಾಗಿಮುದ್ದೆಯನ್ನು ಪ್ರಮುಖ ಆಹಾರವಾಗಿ ಬಳಸುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿಯು ಪ್ರಮುಖ ಆಹಾರವಾಗಿದೆ ಮುಂಬೈಯಂತಹ ಮಹಾನಗರಗಳಲ್ಲಿ ಚಪಾತಿಯನ್ನು ಹೆಚ್ಚಾಗಿ ಬಳಸುತ್ತಾರೆ ಪ್ರತಿಯೊಂದು ಜಿಲ್ಲೆಗಳ ಆಹಾರಗಳಲ್ಲಿ ವಿವಿಧ ವೈವಿಧ್ಯ ಇದೆ ಉಡುಪಿ ಸಾಂಬಾರು ದೇಶ ವಿದೇಶಗಳಲ್ಲೂ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ ಆದುದರಿಂದ ಎಲ್ಲೆಂದರಲ್ಲಿ ಉಡುಪಿ ಹೋಟೆಲ್ ಭಾಳಷ್ಟು ಜನಪ್ರಿಯವಾಗಿದೆ ಈಗ ನಾವು ಕೆಲವೊಂದು ಭಾರತದ ವಿಶೇಷ ಖಾದ್ಯಗಳನ್ನು ನೋಡಣ ಮೊದಲನೆಯದಾಗಿ ಉತ್ತರ ಭಾರತ ಅಚಾರಿ ಬೈಂಗನ್ ಆಲೂ ಗೋಬಿ ಆಲೂ ಟಿಕ್ಕಿ ಆಲೂ ಮಟರ್ ಆಲೂ ಕುಲ್ಚ ಆಲೂ ಮೇತಿ ಚೋಲೆ ಬಟೂರೆ ಬಿಂಡಿ ಮಸಾಲ ಬಟರ್ ಚಿಕನ್ ಚನ್ನಾ ಮಸಾಲ ಚಿಕನ್ ಟಿಕ್ಕ ದಾಲ್ ಪುರಿ ದಾಲ್ ಮಖಾನಿ ದಾಲ್ ತಡ್ಕ ಪೋಹ ಗೋಬಿ ಮಟರ್ ಕಚೋರಿ ಖೀರ್ ಕಿಚಡಿ ಕೋಫ್ತಾ ನಾನ್ ಪಾಲಕ್ ಪನ್ನೀರ್ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಟಿಕ್ಕ ಮಸಾಲ ಪರೋಟ ರಾಜ್ಮ ಚಾವಲ್ ಸಮೋಸ ಈಗ ಕೆಲವೊಂದು ದಕ್ಷಿಣ ಭಾರತದ ಅಡುಗೆಗಳು ಅನಾನಸ್ ಮೆಣಸ್ಗಾಯಿ ಬಜ್ಜಿ ಬಿಸಿಬೇಳೆ ಬಾತ್ ಬೋಂಡ ಚೆಟ್ಟಿನಾಡು ಚಿಕನ್ ಚಿಕನ್ ಸಿಕ್ಸ್ಟಿ ಫೈ ಅಥವಾ ಚಿಕನ್ ಅರುವತ್ತೈದು ದೋಸೆ ಗೋಳಿಬಜೆ ಹೈದರಾಬಾದ್ ಬಿರಿಯಾನಿ ಇಡಿಯಪ್ಪಮ್ ಇಡ್ಲಿ ವಡೆ ಕೀರಾಯ್ ಕೂಟು ಕೋಡುಬಳೆ ಕೋಸಂಬರಿ ಮಸಾಲೆ ದೋಸೆ ಒಬ್ಬಟ್ಟು ಪಾಯಸ ಪೊಂಗಲ್ ಪುಟ್ಟು ರಾಗಿಮುದ್ದೆ ಸಜ್ಜಿಗೆ ರಸಮ್ ಸಂಡಿಗೆ ಉಪ್ಪಿನಕಾಯಿ ಈಗ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ನೋಡುವ ಸೋಂಪು ಇಂಗು ಮೆಣಸುಕಾಳು ಏಲಕ್ಕಿ ದಾಲ್ಚಿನಿ ಲವಂಗ ಕೊತ್ತಂಬರಿ ಬೀಜ ಜೀರಿಗೆ ಅಜ್ವಾನ ಅಥವಾ ಓಮ್ ಕಾಳು ಒಣ ಶುಂಠಿ ಮೆಂತ್ಯ ಜಾವಿತ್ರಿ ಹಿಪ್ಪಲಿ ಅರಶಿಣ ಬೇರು ಜಾಯಿಕಾಯಿ ಬೆಳ್ಳುಳ್ಳಿ ಲವಂಗದ ಎಲೆ ಸಾಸಿವೆ ಜೀರಿಗೆ ಪಲಾವ್ ಎಲೆ ಇತ್ಯಾದಿ ಧನ್ಯವಾದಗಳು